ಹಲೋ ಹಲೋ ಸರ್ ಹಲೋ ನಮಸ್ತೆ ಸರ್ ಸರ್ ಇದು ನೆನ್ನೆ ಹಾಸ್ಪಿಟಲಿಗೆ ನಾನು ಬಂದಿದ್ದೆ ಅಲ್ವ ಅಂದರೆ ಜ್ವರ ಬಂತೂ ಟ್ಯಾಬ್ಲೆಟ್ ನೀವು ಕೊಟ್ರಿ ಅಲ್ವಾ ಆ ಟ್ಯಾಬ್ಲೆಟ್ ಮಾತ್ರ ಅಂದರೆ ಜ್ವರ ನಿಲ್ತಾಯಿಲ್ಲ ಮತ್ತೆ ಆ ಟ್ಯಾಬ್ಲೆಟೆನೊ ತುಂಬ ಅಲರ್ಜಿ ಆಗ್ತಾಇದೆ ಅಂತ ಯಾಕಂತ ಗೊತ್ತಾಗ್ತಿಲ್ಲ ಹಾಂ ಹೌದ್ ಸರ್ ಅಲರ್ಜಿ ಆಗ್ತಿದೆ

ಫಿವರ್ ಅಂದರೆ ನೆನ್ನೆ ಸ್ವಲ್ಪ ಜಾಸ್ತಿ ಇತ್ತು ಆದರೆ ಸ್ವಲ್ಪ ಇವತ್ತು ಕಮ್ಮಿ ಆಗಿದೆ ಆದರೆ ತುಂಬ ಅಲರ್ಜಿ ಆಗ್ತಾಯಿದೆ ಇವತ್ತು ಹಾಂ ಹೌದು

ಹಾಂ ಬಿಸಿನೀರು ಸರ್ ಹೇಳಿ ಹಾಂ ಅಂದರೆ ಹಾಂ ಓಕೆ ಸರ್ ಓಕೆ ಹಾಂ

ಹಾಂ ಓ ಹಾಂ ಹಾಂ ಹಾಂ ತಲೆನೋವು ಸ್ವಲ್ಪ ಇತ್ತು ಆದರೆ ಟ್ಯಾಬ್ಲೆಟ್ ನುಂಗಿದಾಗ ಅಷ್ಟು ಗೊತ್ತಾಗಲಿಲ್ಲ ಟ್ಯಾಬ್ ಕಮ್ಮಿ ಇತ್ತು ಇವತ್ತು ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ನೆನ್ನೆ ಕ್ಲಿನಿಕ್ ಹತ್ತಿರ ಬಂದಿದ್ದೆ ಬಟ್ ನೀವು ಇರಲಿಲ್ಲಾ ಅದಕ್ಕೆ ಮತ್ತು ಕಾಲ್ ಮಾಡಿದೆ ಸರ್ ಈಗ

ಓಕೆ ಸರ್ ಓಕೆ